ನನಗೆ ಪರಿಚಯವಿರುವ ಕೆಲವು ಕಿರು ಉದ್ದಿಮೆಗಳು ಯಾವುವು ಎಂದರೆ ಔಷಧಿಯ ಉತ್ಪನ್ನಗಳು ಅಂದರೆ ಔಷಧಿಯ ಕಚ್ಚಾ ಉತ್ಪನ್ನಗಳನ್ನು ಸಿದ್ಧಪಡಿಸುವ ಉದ್ಯಮಗಳು ಉದಾಹರಣೆಗೆ ಅಲವೇರ ಜೆಲ್ ಮಾಡಲು ಅಲವೇರದಿಂದ ಜೆಲ್ ಮಾಡುವ ಉದ್ಯ ಉದ್ಯಮ ಮತ್ತು ಅಶ್ವಗಂಧ ಆಯುರ್ವೇದಿಕ್ ಪಾ ಆಯುರ್ವೇದಿಕ್ ಪೌಡ್ರ್ ಮಾಡುವಂಥ ಆಯುರ್ವೇದಿಕ್ ಉತ್ಪನ್ನಗಳನ್ನು ಮಾಡುವಂಥ ಉದ್ದಿಮೆಗಳು ಉದಾಹರಣೆಗೆ ಅಶ್ವಗಂಧ ದಿಂದ ಅಶ್ವಗಂಧ ಉದ್ಯಮ ಅರ್ಶಿಣ ಪೌಡ್ರ್ ಉದ್ಯಮ ಮತ್ತು ಕರ್ಪೂರದ ಉದ್ಯಮ ಊದುಬತ್ತಿ ಉದ್ಯಮ ಮತ್ತು ಉಪ್ಪಿನಕಾಯಿ ಉದ್ದಿಮೆಗಳು ಹೀಗೆ ಅನೇಕ ರೀತಿಯ ಉದ್ಯಮಗಳು ಇವೆ ಅವುಗಳಲ್ಲಿ ನಾನು ನಿರ್ದಿಷ್ಟವಾಗಿ ಒಂದು ಉದ್ಯಮದ ಬಗ್ಗೆ ಆಸಕ್ತಿದಾಯಕವಾಗಿ ಹೇಳುವುದೆಂದರೆ ನನಗೆ ಪರಿಚಿರೊ ಪರಿಚಯವಿರುವ ಊದುಬತ್ತಿ ಉದ್ಯಮದ ಬಗ್ಗೆ ನಾನು ಹೇಳಲು ಇಚ್ಛಿಸುತ್ತೇನೆ ಈ ಊದುಬತ್ತಿಯು ಊದುಬತ್ತಿ ಮಾಡಲು ಖಚ್ಚಾ ವಸ್ತುಗಳು ಬೇಕು ಯಾವುವು ಬೇಕಾಗುವುದೆಂದರೆ ಊದಿನ ಕಡ್ಡಿ ಬ್ಯಾಂಬೂದಿಂದ ಮಾಡಿರತಕ್ಕಂಥ ಊದಿನ ಕಡ್ಡಿ ಮತ್ತು ಪೌಡರ್ರು ಕಚ್ಚಾ ಪೌಡರ್ರು ರಾ ಪೌಡರ್ರು ಅದು ಕೋಲಿಂದ ಮಾಡಿರುತ್ತಾರೆ ಮತ್ತು ಡಿ ಪಿ ಆಯ್ಲು ಅಂದರೆ ಅದನ್ನು ಮಾಡಿರತಕ್ಕಂಥ ಕಾ ಊದಿನ ಊದುಬತ್ತಿಯನ್ನು ಅದರಲ್ಲಿ ಡಿ ಪಿ ಆಯ್ಲಲ್ಲಿ ಅದ್ದಿಬಿಟ್ಟು ಅದನ್ನು ನಾವು ಮಾರುಕಟ್ಟೆ ಮಾಡಲು ಬಳಸಲಾಗುತ್ತದೆ ಮತ್ತು ಈ ಉದ್ಯಮದಲ್ಲಿ ಮೊದಲು ಬೇಕಾಗಿರುವ ಬೇಕಾಗಿರೋದು ಅದರಲ್ಲಿ ಎರಡು ರೀತಿಯಲ್ಲಿ ನಾವು ಊದುಬತ್ತಿಯನ್ನು ತಯಾರಿಸಿ ಮಾಡಬೋ ತಯಾರು ಮಾಡಬೌದು ಮೊದಲು ಇ ಅದನ್ನು ಬೈ ಹ್ಯಾಂಡಾಗಿ ಮಾಡಬೌದು ಅಂದರೆ ನಾವು ಕೈಯಿಂದಲೇ ಮ ಊದುಬತ್ತಿಯನ್ನು ತಯಾರು ಮಾಡಬೋದು ಅಥವಾ ಅದನ್ನು ಮಷಿ ಒಂದು ಯಂತ್ರದಲ್ಲಿ ಅಂದರೆ ಮಷೀನ್ನಲ್ಲಿ ನಾವು ಊದುಬತ್ತಿಯನ್ನ ತಯಾರು ಮಾಡಬೋದು ಯಂತ್ರದಿಂದ ಮಾಡುವದ್ರಿಂದ ಅದು ನಮಗೆ ಭಾಳ ಈಸಿ ಮತ್ತು ಭಾಳ ಈಸಿಯಾಗುತ್ತೆ ಮತ್ತು ಫಾಸ್ಟಾಗಿಯೂ ನಾವು ಮಾಡಬಹುದು ಅಂದರೆ ನಾವು ಎಷ್ಟು ಫಾಸ್ಟಾಗಿ ಮಾಡಬಹುದೆಂದರೆ ಒಂದು ನಿಮಿಷದಲ್ಲಿ ನಾವು ಐದು ಕೆ ಜಿ ಅಥವಾ ಒಂದು ಒಂದು ಗಂಟೆಯಲ್ಲಿ ಹತ್ತು ಕೆ ಜಿ ನಾವು ಊದುಬತ್ತಿಯನ್ನ ತಯಾರು ಮಾಡ್ಬೌದು ಊದುಬತ್ತಿಯನ್ನ ತಯಾರು ಮಾಡಿದ ಮೇಲೆ ಅವುಗಳನ್ನು ಮಾರಾಟ ಮಾಡಲು ನಾವು ಅದಕ್ಕೆ ಪ್ಯಾಕಿಂಗ್ ಮಾಡಿರೂ ಮಾಡ್ಬೋದು ಅಥವಾ ಅದನ್ನು ರಾವ್ ಕಡ್ಡಿಯನ್ನು ಅಥವಾ ಆ ಕಚ್ಚಾ ಕಡ್ಡಿಯನ್ನು ಹಾಗೆಯೂ ಕೊಡಬಹುದು ಈ ಅದರ ಮತ್ತು ಅವ್ಗಳನ್ನ ಬೆ ಅವ್ಗಳನ್ನ ಮಾಡಿದ ಮೇಲೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ನಾವು ಕೋ ಕೊಡಬೌದು ಅಥವಾ ಸಗಟು ಮಾರುಕಟ್ಟೆಯಲ್ಲಿ ಅಥವಾ ಸಾರ್ವಜನಿಕ ಮಾರುಕಟ್ಟೆಯಲ್ಲಿಯಾದ್ರೂ ನಾವು ಅವುಗಳನ್ನು ಕೊಡಬಹುದು ಈ ಉದ್ದಿಮೆಯಲ್ಲಿ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಲಾಭವೂ ಸಿಗುತ್ತೆ ಯಾವ ರೀತಿ ಅಂದರೆ ನೀವು ಎಲ್ಲ ರೀತಿಯೇ ಊದುಬತ್ತಿಯನ್ನು ತಯಾರು ಮಾಡಿದ ಮೇಲೆ ಅವುಗಳನ್ನು ನೀವು ಪ್ಯಾಕ್ ಮಾಡಿಕೊಂಡು ಅಂದರೆ ಸೇಂಟ ಸೆಂಟ್ ಮಷಿನಲ್ಲಿ ಸೆಂಟಲ್ಲಿ ಅದ್ದಿಬಿಟ್ಟು ಸೇಂಟನ್ನು ಮಾಡಿಬಿಟ್ಟು ಅದನ್ನು ಆಮೇಲೆ ಪ್ಯಾಕ್ ಮಾಡಿ ನೀವು ಮಾರುಕಟ್ಟೆಯಲ್ಲಿ ಮಾರ ಮಾರಬಹುದು ಈ ರೀತಿ ಮಾಡುವ್ದು ಅಂದರೆ ಸಗಟು ಚಿಲ್ಲರೆ ಮಾರುಕಟ್ಟೆಲೆ ಮಾರುವುದ್ರಿಂದ ನಿಮಗೆ ಲಾಭ ಇರುತ್ತದೆ ಸಗಟು ಮಾರುಕಟ್ಟೆಯಲ್ಲಿ ಹೋಲ್ಸೇಲಾಗಿ ಮಾಡುವುದ್ರಿಂದ ಸ್ವಲ್ಪ ಲಾಭ ಕಡಿಮೆ ಆದರೆ ನೀವು ಚಿಲ್ಲರೆ ಮಾರುಕಟ್ಟೆಯಲ್ಲಿ ನೀವೇ ತಯಾರು ಮಾಡಿಬಿಟ್ಟು ನೀವೇ ಮಾರಾಟ ಮಾಡುವುದರಿಂದ ನಿಮಗೆ ಲಾಭಾಂಶ ಜಾಸ್ತಿ ಇರುತ್ತದೆ